ಉನ್ನತ ಶಿಕ್ಷಣ ಪಡ್ಕೊಬೇಕು ಅಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ವಾಣಿಜ್ಯ ವಿಭಾಗಕ್ಕಾದ್ರು ಸರಿ ಅಥವಾ ವಿಜ್ಞಾನ ವಿಭಾಗಕ್ಕಾದ್ರು ಸರಿ ಅಥ್ವಾ ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗು ಮೆಡಿಕಲ್ಲು ಈ ಒಂದು ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಈಗಿನ ಒಂದು ಪ್ರಾ ಸಮಾಜ ಹೇಗಿದೆ ಅಂತಂದರೆ ತುಂಬ ಎಲ್ಲರ ಒಂದು ಮೈಂಡಲ್ಲಿ ಏನಾಗಿದೆ ಅಂತಂದರೆ ಡಾಕ್ಟರ್ ಆರ್ ಇಂಜಿನಿಯರಿಂಗ ಈ ಎರಡು ಕೋರ್ಸುಗಳಿಗೆ ಮಾತ್ರ ಪ್ರಾಮುಖ್ಯತೆ ಇದೆ ಅಂತ ಒಂಥರ ಆ ವಿದ್ಯಾರ್ಥಿಗಳಲ್ಲಿ ಇದು ಮಾಡಿ ಬಿಟ್ಟಿದಾರೆ ಅದಕ್ಕೆ ವಿದ್ಯಾರ್ಥಿಗಳು ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ವಾಣಿಜ್ಯ ಮತ್ತು ವಿಜ್ಞಾನದ ಒಂದು ಕೋರ್ಸುಗಳನ್ನು ಯಥೇಚ್ಚವಾಗಿ ತೊಗೊಳೋದಕ್ಕೆ ಇಷ್ಟ